ನಾನು ಒಂದು ಹೆಡ್ಫೋನನ್ನು ಖರೀದಿಸಿದ್ದೆ ಆದರೆ ಅದರ ಬೆಲೆ ಏಳು ಸಾವಿರ ರೂಪಾಯಿ ಆದರೆ ಇದು ನನಗೆ ತುಂಬ ಖುಷಿ ಇದೆ ನಿಜವಾಗಿಯೂ ಉತ್ತಮ ಹೆಡ್ಫೋನ್ ಎಂದು ಹೇಳ್ತೇನೆ ಏಕೆಂದರೆ ಸ್ವಲ್ಪ ದುಬಾರಿ ಇದ್ದರೂ ಕೂಡ ಯೋಗ್ಯವಾಗಿದೆ ಅಂದರೆ ಇದರ ಬೆಲೆಗಿಂತ ಅಧಿಕ ಬೆಲೆಗಿರುವ ಹೆಡ್ಫೋನಿನ ಧ್ವನಿ ಗುಣಮಟ್ಟವು ಹೇಗಿರುತ್ತೋ ಹಾಗೆ ಈ ಹೆಡ್ಫೋನಿನ ಧ್ವನಿ ಮ ಗುಣಮಟ್ಟವು ಹೆಚ್ಚಾಗಿರುವುದರಿಂದ ಮತ್ತು ಅದರ ಸಕ್ರಿಯ ಶಬ್ದ ರಹಿತವಾಗಿರುವುದರಿಂದ ನನಗೆ ಪರಿಪೂರ್ಣವಾಗಿದೆ ಮತ್ತು ಅದರ ನಿರ್ಮಾಣ ಗುಣಮಟ್ಟವು ಸಹ ಅಂದರೆ ಪ್ರಭಾವಶಾಲಿಯಾಗಿದೆ ಈ ಥರ ಇರುವ ದುಬಾರಿ ಬೆಲೆ ಇದ್ದರೂ ಕೂಡ ಎಲ್ಲ ಒಳ್ಳೆಯ ಲಕ್ಷಣಗಳು ಕಾಣಲು ಸಿಗುತ್ತದೆ ಆದ್ದ್ ಅದಲ್ಲದೆ ಅದರ ಬ್ಯಾಟರಿ ತುಂಬ ಸಮಯದವರೆಗೆ ಬರುತ್ತದೆ ಮತ್ತು ಇದರ ಬಣ್ಣವೂ ಸಹ ಎಂದಿಗೂ ಮಾಸಿ ಹೋಗುವುದಿಲ್ಲ